ಮೇಡಮ್ ಅದೇ ನಿಮ್ಮ ಆಸ್ಪತ್ರೆ ಮುಂದೆ ಇದ್ದೆ ಕ್ಲೋಸಾಗಿದೆ ಅದು ಆಸ್ಪತ್ರೆ ಹೌದಾ ಮೇಡಮ್ ಸ್ವಲ್ಪ ಅದೇ ಹುಷಾರ್ ಇರಲಿಲ್ಲ ಮಾತ್ರೆ ತಗೊಂಡು ಮಾತ್ರೆ ತಗೊಂಡಿದ್ದೆ ಅಂದ್ರೂ ಜ್ವರ ಬಂದಿದೆ ಅದಕ್ಕೆ ತೋರಿಸ್ಬೇಕಾಗಿತ್ತು ಸ್ವಲ್ಪ ಜಾಸ್ತಿ ಜ್ವರ ಮತ್ತೆ ಕೆಮ್ಮು ನೆಗಡಿ ಎಲ್ಲ ಇದೆ ಮೇಡಮ್ ಹಾಂ ನಿನ್ನೆ ಬಂದು ತೋರ್ಸ್ಕೊಂಡು ಹೋಗಿದ್ದೆ ಅಂದ್ರೂ ಅದು ಕಡಿಮೆ ಆಗಿಲ್ಲ ಇಂಜೆಕ್ಷನ್ ಏನು ತಗೊಂಡಿಲ್ಲ ಮೇಡಮ್

ಓಕೆ ಮೇಡಮ್ ಅದು ಸ್ವಲ್ಪ ನೆಕ್ಸ್ಟ್ ವೀಕೂ ಫಂಕ್ಷನ್ನಿತ್ತು ಅದರಿಂದ ಸ್ವಲ್ಪ ಸ್ವಲ್ಪ ಬೇಗ ವಾಸಿ ಮಾಡ್ಬೌದಾ ಹಾಂ ಮೇಡಮ್ ಜ್ವರ ಸ್ವಲ್ಪ ವಾಂತಿ ಊಟ ಏನು ನನಗೆ ರುಚಿ ಬರ್ತಿಲ್ಲ ಮೇಡಮ್ ಎಲ್ಲ ಸಪ್ಪೆ ಅನಿಸ್ತಿದೆ ಅದೇ ಸ್ವಲ್ಪ ಭಯ ಆಗ್ತಿದೆ ಅದರಿಂದ ತೋರಿಸೋಣ ಅಂತ ಬಂದಿದ್ದೆ ಆಸ್ಪತ್ರೆ ಇದು

ಹಾಂ ಮಾತ್ರೆ ತಗೊಂಡಿದ್ದೆ ಮೇಡಮ್ ಇಂಜೆಕ್ಷನ್ ಏನು ತಗೊಂಡಿರಲಿಲ್ಲ ಹಾಂ ಮೇಡಮ್ ಹಾಂ ಮೇಡಮ್ ಬೇರೆ ಏನೂ ತೊಂದರೆ ಏನು ಇಲ್ಲವಲ್ಲ ಮೇಡಮ್ ಸರಿ ಮೇಡಮ್ ಅದೆ ಸುಸ್ತು ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಿತ್ತಲ್ಲ ಅದರಿಂದ ಭಯ ಆಗಿ ಫೋನ್ ಮಾಡಿದೆ ಮೇಡಮ್ ಇಲ್ಲ ಮೈಕೈ ನೋವು ಏನಿಲ್ಲ ಮೇಡಮ್ ಜ್ವರ ವಾಂತಿ ಇದು ಹಾಂ ನೆಗಡಿ ಕೆಮ್ಮು ಎಲ್ಲ ಇದೆ ಹಾಂ ತಲೆ ಸುತ್ತು ಏನಿಲ್ಲ ಮೇಡಮ್ ಸುಸ್ತಾಗುತ್ತೆ ಮೇಡಮ್ ಎಷ್ಟು ಗಂಟೆ ಹಂಗ್ ಬರ್ಬೇಕು ಮೇಡಮ್ ಹಾಂ ಹಾಂ ಏನು ಇಂಜೆಕ್ಷ್ ಇಂಜೆಕ್ಷನ್ ಏನಾರು ಸರಿ ಮೇಡಮ್ ಹಾಂ ಮೇಡಮ್ ಅದು ಅದೇ ಆಸ್ಪತ್ರೆ ಅಡ್ರಸ್ಸಿಗೆ ಬಂದು ಫೋನ್ ಮಾಡ್ಲಾ ಮೇಡಮ್ ಹಾಂ ಮೇಡಮ್ ಸರಿ ಮೇಡಮ್ ಓಕೆ